ಈಗ ನಮ್ಮನೆ ಹತ್ರ ಬದನೇ ಗಿಡ ಮತ್ತೆ ಕನಕಾಂಬ್ರ ಗಿಡ ಮತ್ತೆ ರೋಸ್ ಗಿಡ ಮತ್ತು ಮಲ್ಲಿಗೆ ಹೂ ಗಿಡ ಕರ್ಬೇವಿನ ಸೊಪ್ಪು ಅದೆಲ್ಲ ನಾವು ಉಣ್ಕೊಂಡಿದ್ದೀವಿ ಅದನ್ನೆಲ್ಲ ತುಂಬ ಚೆನ್ನಾಗಿ ನಾವು ನೋಡ್ಕೊಳ್ತೀವಿ ಒಂದು ಮಕ್ಕಳ್ನ ನೋಡ್ಕೊಂಡಂಗೆ ಅದು ನಮ್ಮನೆ ಹತ್ರ ಇರೋ ಗಿಡಗಳನ್ನ ನಾವು ನೋಡ್ಕೊಳ್ತೀವಿ ಮನೆ ಹತ್ರ ಬದ್ನೇಕಾಯಿ ಬಿಡುತ್ತೆ ತುಂಬ ಎಲ್ಪಾಗುತ್ತೆ ಬೇರೆಯವರು ಬಂದು ಕೇಳ್ತಾರೆ ಸಾರಿಗೆ ಕೊಡಿ ಅಂತ ನಾವು ಸಾರಿಗಾಕ್ತೀವಿ ರೋಸು ನಾಲ್ಕೈದು ಥರ ರೋಸಿದೆ ನಮ್ಮನೆ ಹತ್ರ ಗಿಡ ಆ ರೋಸ್ ಗಿಡನೂ ಚೆನ್ನಾಗಿದೆ ಕಲ್ಲರು ವೈಟ್ದಿದೆ ರೆಡ್ಡಿದೆ ಮತ್ತೆ ಪಿಂಕಿದೆ ಮತ್ತೆ ಯೆಲ್ಲೋ ಇದೆ ಇದೆಲ್ಲ ತುಂಬ ಕಲರ್ಸಿದೆ ನಮ್ಮನೆ ಹತ್ರ ಹೂವು ಮತ್ತೆ ಅದು ಅದ್ರಾಗೆ ಕೆಮ್ಮಣ್ಣಾಕ್ಬೇಕು ಮತ್ತೆ ಗೊಬ್ಬರ ಹಾಕ್ಬೇಕು ಮತ್ತೆ ಯೂರಿಯಾ ಹಾಕ್ಬೇಕು ಎಲ್ಲ ಹಾಕಿ ಅದನ್ನು ನೀರು ಚೆನ್ನಾಗಾಕ್ಬೇಕು ಬೇಸಿಗೆ ಕಾಲದಲ್ಲೆಲ್ಲ ಹೆಂಗೆ ನೋಡ್ಕೊಳ್ಬೇಕು ಅದ್ರಾಗೆ ಕೋಳಿ ಕೆದಿರ್ದಿರಾ ಆ ಗಿಡ ಏನು ಆಗ್ದಿರಾ ಆ ಗಿಡಕ್ಕೆ ಉಳುವ ಹುಳ ಒಯ್ದಿರಾ ಅದೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಪಾರ್ಕ್ ಥರ ಇರುತ್ತೆ ಮನೆ ಹತ್ರ ಗಿಡಗಳಿದ್ರೆ ನಮ್ಮನೆ ಹತ್ರ ಈಗ ಒಂದು ಪಾರ್ಕ್ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಉಣ್ಕೊಂಡಿದ್ದೀಯ ನಿನ್ನ ಗಿಡಗಳು ತುಂಬ ಚೆನ್ನಾಗೈತೆ ನಿಮ್ಮನೆ ಹತ್ರ ನೋಡ್ತಾಯಿದ್ರೆ ನೀನು ಇದ್ದರೇನೆ ಈ ಥರ ಗಿಡಗಳೆಲ್ಲ ಉಣ್ಣೋದು ನೀನು ಎಲ್ಲಾದ್ರೂ ಊರಿಗೋದ್ರೆ ತುಂಬ ಚೆನ್ನಾಗಿ ಇರೋದಿಲ್ಲ ಅದು ಒಣಗೋಗಿರುತ್ತೆ ಗಿಡಗಳು ಮತ್ತೆ ನೀನು ಬಂದರೆ ಅವೆಲ್ಲ ಹೆಂಗೆ ಇಂಪ್ರೂವ್ ಆಗುತ್ತೆ ನೀನು ಏನು ಹಾಕ್ತೀಯಾ ಆ ಗಿಡಗಳಿಗೆ ಹೆಂಗೆಲ್ಲ ನೋಡ್ಕೊಳ್ತೀಯ ನೀನು ನಮ್ಮನೆ ಹತ್ರ ಇಷ್ಟು ಮಾತ್ರ ಬರೋದಿಲ್ಲಲ್ಲ ನಾವು ನೋಡ್ಕೊಳ್ತೀವಿ ನೀನು ನೋಡ್ಕೊಂಡಂಗೆ ಅದು ನೋಡ್ಕೊಳ್ಳೋ ರೀತಿ ಇರುತ್ತೆ ಅದ್ರಾಗು ಅದ್ರಾಗು ಇದೇ ಆಗಬೇಕು ಟೈಮ್ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಟೈಮ್ ಟೈಮ್ಗೆ ನೀರಾಕ್ಬೇಕು ಅದ್ರಾಗೂ ಒಂದು ಮಗು ನೋಡ್ಕೊಂಡಂಗೆ ನೋಡ್ಕೊಳ್ಬೇಕು ನಮ್ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ ಆ ಥರ ನೋಡ್ಕೊಳ್ಬೇಕು ಮತ್ತೆ ಹೀರೆಕಾಯಿ ಬದನೇಕಾಯಿ ಅದೆಲ್ಲ ಬೆಳ್ಕೊಳ್ತೀವಿ ನಾವು ತೊಗ್ರಿಕಾಯಿ ಗಿಡ ಎಲ್ಲ ಹಾಕ್ತೀವಿ ಬೀಜ ಹಾಕ್ತೀವಿ ಅದು ಬೀಜ ಒಂದ್ವಾರ ಬಿಟ್ಕೊಂಡು ಮೊಳಕೆ ಬರುತ್ತೆ ಮೊಳ್ಕೆ ಬಂದ್ಮೇಲೆ ಆ ಗಿಡ ದೊಡ್ದಾಗುತ್ತೆ ಅದ್ರಲ್ಲಿ ಊವ ಕಾಯಿ ಬಿಡುತ್ತೆ ಅದು ಕಾಯಿ ಬಲಿಯುತ್ತೆ ಆಗ ನಾವು ಕಿತ್ಕೊಂಡು ಸಾರು ಮಾಡ್ತೀವಿ ಮತ್ತೆ ಸೊಪ್ಪು ಅಂತೀರ ಸೊಪ್ಪು ಬೀಜ ನಾವು ಚೆಲ್ಕೊಳ್ತೀವಿ ಸೊಪ್ಪು ಚೆನ್ನಾಗಿ ಬರುತ್ತೆ ಸೊಪ್ಪು ಬೀಜ ಚೆಲ್ತೀವಿ ಅದು ಸ್ವಲ್ಪ ಮೊಳಕೆ ಬರುತ್ತೆ ಮೊಳ್ಕೆನಲ್ಲಿ ಮಾಡಿದರೆ ಇನ್ನು ಚೆನ್ನಾಗಿರುತ್ತೆ ಸಾರು ಸ್ವಲ್ಪ ಬಲಿಬೇಕು ಅಂದರೆ ಬಸ್ಸಾರಿಗೆ ಚೆನ್ನಾಗಿರುತ್ತೆ ಆ ಥರಯೆಲ್ಲ ನಾವು ಗಿಡಗಳ್ನ ಬೆಳ್ಸ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ಪಾರ್ಕ್ ಥರ ಇರುತ್ತೆ ಒಂದು ಗಿಡ ಉಣ್ಬೇಕಂದ್ರೂ ಒಂದು ಗಿಡ ಇದ್ರೂ ಎಷ್ಟೋ ಗಾಳಿ ಅನುಕೂಲ ನಮಗೆ ಎಷ್ಟೋ ಚೆನ್ನಾಗಿರುತ್ತೆ ಮನೆ ಹತ್ರ ಗಿಡ ಎಲ್ಲ ಚೆನ್ನಾಗಿರ್ಬೇಕು ಎಲ್ಲರೂ ಹೇಳ್ತಾರೆ ನಿಮ್ಮನೆ ಹತ್ರ ಯಾಕೆ ಇಷ್ಟು ಚೆನ್ನಾಗಿ ಬರುತ್ತೆ ಯಾಕೆ ನಮ್ಮನೆ ಹತ್ರ ಬರಲ್ಲ ನೀನು ಏನು ಹಾಕ್ತೀಯಾ ಕೆಮ್ಮಣ್ಣು ಎಲ್ಲಿಂದ ತರ್ತೀಯಾ ಅಂಥೇಳ್ಬಿಟ್ಟು ನಾನು ಎಲ್ಲಿ ಕಾಣಿಸ್ಲಿ ಕೆಮ್ಮಣ್ಣು ಬಿಡೋದಿಲ್ಲ ಎಲ್ಲಿ ಗೊಬ್ಬರ ಕಾಣಿಸ್ಲಿ ಬಿಡೋದಿಲ್ಲ ಎಲ್ಲ ಎತ್ಕೊಂಡ್ಬಂದು ಗಿಡಗಳಿಗಾಕ್ತೀನಿ ಈಗ ತುಂಬ ಚೆನ್ನಾಗಿದೆ ನಮ್ಮನೆ ಹತ್ರ ಗಿಡಗಳು ಬದನೇ ಗಿಡ ಇದೆ ಕನ್ಕಾಂಬ್ರ ಗಿಡ ಇದೆ ಮಲ್ಲಿಗೆ ಗಿಡ ಇದೆ ಮತ್ತು ಕರ್ಬೇವಿನ ಗಿಡ ಇದೆ ರೋಸ್ ಗಿಡ ಮೂರು ನಾಲ್ಕು ಥರ ಗಿಡ ಇದೆ ಮತ್ತೆ ನಮ್ಮನೆ ಹತ್ರ ಬೇರೆಯವ್ರ ಮನೆ ಹತ್ರ ಎಲ್ಲದ್ರೂ ನೋಡಲಿ ಗಿಡಗಳು ಕಿತ್ಕೊಂಡ್ಬಂದು ನಾನು ಉಣ್ಕೊಳ್ತೀನಿ ಏಕೆ ನಿನಗೆ ಅಷ್ಟೊಂದು ಗಿಡಗಳು ಗಿಡ ಗಿಡ ಅಂತ ಏಕೆ ಹಂಗೆ ಇದು ಮಾಡ್ತೀಯಾ ಒಂದು ಗಿಡ ಇದ್ದರೆ ಅದು ಮರ ಆಗುತ್ತೆ ಅದು ನಮಗೆ ನೆರಳು ಕೊಡುತ್ತೆ ಒಂದು ಸುಮಾರು ಒಂದು ಮೇಕೆ ತಿನ್ನೋದು ಬೇವಿನ ಸೊಪ್ಪು ಗಿಡ ಒಂದಿದೆ ನಮ್ಮನೆ ಹತ್ರ ಅದಿದ್ದರೆ ಎಷ್ಟು ನೆರಳು ಕೊಡುತ್ತೆ ಗೊತ್ತಾ ತುಂಬ ಬಿಸಿ ಆಯಿತು ಕರೆಂಟಿರಲ್ಲ ಆ ಮರದ ಕೆಳಗಡೆ ಹೋಗಿ ಕುತ್ಕೊಳ್ಬೋದು ಗಿಡದಿಂದ ಮರ ಆಗುತ್ತೆ ಅದು ಅದು ಚೆನ್ನಾಗಿ ನೋಡ್ಕೊಂಡ್ರೆ ಮರ ಆಗುತ್ತೆ ಅದು ಚೆನ್ನಾಗಿ ನೋಡ್ಕೊಂಡ್ರೂ ಮರ ಆಗುತ್ತೆ ಅದರಿಂದ ತುಂಬ ಅನುಕೂಲ ಇದೆ ನಮಗೆ